ಐದೂ ಜಿಲ್ಲೆಗಳು ಬಂದ್ಬಿಟ್ಟು ಮೊದಲ್ನೆದಾಗಿ ಉಡುಪಿ ಜಿಲ್ಲೆ ನಾನಿರುವಂಥದ್ದು ಉಡುಪಿ ಜಿಲ್ಲೆಯಲ್ಲಿ ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚಿನ ಪ್ರಾಮುಖ್ಯತೆ ನೀಡ್ತಾರೆ ಎರಡನೇದಾಗಿ ದಕ್ಷಿಣ ಕನ್ನಡ ಜಿಲ್ಲೆ ಅಲ್ಲೂ ಕೂಡ ವಿದ್ಯಾ ವಿದ್ಯಾರಹ ವಿದ್ಯಾಭ್ಯಾಸಕ್ಕೆ ಅತಿ ಹೆಚ್ಚು ಪ್ರಾಮುಖ್ಯತೆ ಅಲ್ಲದೇ ಕಲೆ ಮತ್ತು ಸಾಂಸ್ಕೃತಿಕ ರಂಗದಲ್ಲಿ ಕೂಡ ಅತಿ ಹೆಚ್ಚಿನ ಮನ್ನಣೆ ನೀಡುತ್ತಾರೆ ಮೂರನೇದಾಗಿ ನಂಗೆ ತುಂಬ ಇಷ್ಟವಾದದ್ದು ಕೊಡಗು ಜಿಲ್ಲೆ ಕೊಡಗೂ ಕಾಫಿಗಳ ನಾಡು ಕೊಡಗು ಅದು ಕೂಡ ತುಂಬಾ ಮುಖ್ಯ ಒಂದು ಉತ್ತುಮವಾದ ಜಿಲ್ಲೆ ಅಂತ ಹೇಳ್ಬೋದು ನಾಲ್ಕನೇದಾಗಿ ಬಳ್ಳಾರಿ ಅತೀ ಹೆಚ್ಚು ಉಷ್ಣತೆಯನ್ನು ಹೊಂದಿರುವಂತಹ ಜಿಲ್ಲೆ ತುಂಬಾ ಖಾರ ಜರ ಇರುವಂತಹ ಜಿಲ್ಲೆ ಅಂದರೆ ತಪ್ಪಾಗಲಾರ್ದು ಬಳ್ಳಾರಿಯಲ್ಲಿ ಐದನೇದಾಗಿ ಯಾವ್ದು ಇರ್ಬೋದು ಅಂದರೆ ಮಡಿಕೇರಿ ಮಡಿಕೇರಿ ಮಡಿಕೇರೀ ಸ್ ತುಂಬ ತಂಪಾದ ನಾಡು ಮಡಿಕೇರಿ ಮಡಿಕೇರಿಯೂ ಸಹ ಕಾಫಿಗಳ ನಾಡು ಮಡಿಕೇರಿಯಲ್ಲೂ ಸಹ ಉತ್ತಮ ಉಷ್ಣಾಂಶವಿದೆ ತಂಪಾದ ವಾತಾವರಣವಿದೆ ಮಡಿಕೇರಿ ದಸರಾ ಕೂಡ ಅಷ್ಟೇ ಮಹತ್ವವನ್ನು ಹೊಂದಿದೆ